ಇವತ್ತು ಅಡಿಗೆ ಮಾಡಿದೆ ಅಡ್ಗೆ ಮಾಡೀನಿ ಇವತ್ತು ಮನೆಯಲ್ಲಿ ಚೆನ್ನಾಗಿ ಹೋ ಚೆನ್ನಾಗಿ ಆಗಿದೆಯಂತೆ ಬಂದರು ಮನೆಗೆ ಹುಡುಗ್ರು ಬಂದು ಏನು ಅಡ್ಗೆ ಮಾಡಿದೆ ಉಪ್ಪಿಲ್ಲ ಖಾರ ಇಲ್ಲ ಅಂತ ಹೇಳ್ತಾರ ಹಾಂ ಇದು ಚೆಲ್ಲಕ್ಕೂ ಬರೋಲ್ಲ ಏನೂ ಮಾಡಕ್ಕೆ ಬರೋಲ್ಲ ಇದು ಇನ್ನು ಸಲ್ಪ ಉಪ್ಪಾಗೈತಿ ಅಂತಂದು ಮತ್ತೆ ಬೆಲ್ಲ ಖಾರ ಹಾಕಿದೆವು ಖಾರ ಹಾಕಿದೆ ಖಾರ ಹಾಕಿದ್ರು ಇದು ಖಾರ ಜಾಸ್ತಿ ಆಯ್ತು ಖಾರ ಜಾಸ್ತಿ ಆಯ್ತು ಮತ್ತೆ ಬೆಲ್ಲ ಹಾಕಿದೆ ಹುಳಿ ಹಿಂಡಿದೆ ಆದರೆ ಇನ್ನು ನಮ್ಮ ಅಮ್ಮ ಮಾಡಿಕೊಟ್ಳು ಏನು ಅಡ್ಗೆ ಮಾಡಿದೆ ಇದಕ್ಕೆ ಉಪ್ಪಿಲ್ಲ ಖಾರ ಇಲ್ಲ ಏನು ಚೆನ್ನಾಗಿ ಅಡ್ಗೆ ಮಾಡ್ತಿಯಾ ಬಿಡು ಅಂತ ಕೇಳಿದ್ಳು ಆಯಿತು ಚೆಲ್ಲಲ್ಲಾರ್ದಾಗ ಮತ್ತೆ ಇದು ಮಾ ಪಲಾವ್ ಮಾಡಿದೆ ಪಲಾವ್ಗೆ ಆಲಗಡ್ಡೆ ಹಾಕಿದೆ ಆಲೂಗಡ್ಡೆ ಹಾಕಿ ಚೆಲ್ಲಲ್ಲಾರ್ದಂಗ ಇನ್ನು ಸಲ್ಪ ಉಪ್ಪು ಹಾಕಿದೆ ಎಲ್ಲರಿಗೂ ಚೆನ್ನಾಗಾಗೈತೆ ಅಂತ ಊಟ ಮಾಡಿದರು

ದೋಸೆ ಮಾಡಿದೆ ಅದಕ್ಕೆ ಸೋಡಾ ಪುಡಿನೇ ಹಾಕಿಲ್ಲ ಚೆಲ್ಲಾಕ್ಕೆ ಬರೋಲ್ಲ ಮತ್ತೆ ಉಪ್ಪು ಹಾಕಿ ಇನ್ನೊಂದು ಸಲ ಉಳ್ಳಾಗಡ್ಡೆ ಹಾಕಿ ಟಮಾಟ್ ಹಣ್ ಹಾಕಿ ಮತ್ತೆ ಉಳ್ಳಾಗಡ್ಡಿ ಟಮಾಟ್ ಹಣ್ ಹಾಕಿದೆ ಚೆನ್ನಾಗಾಯ್ತು ದೋಸೆ ಅಂದರು ಊಟ ಮಾಡಿದರು ಹ್ಞೂ ರೈಸೂ ಪಲಾವ್ ಮಾಡಿದೆ ಪಲಾವ್ ಮಾಡಿದೆ ಅದು ಅಕ್ಕಿಯೇ ಕುದ್ದಿಲ್ಲ ನೀರು ಕಮ್ಮಿಯಾಗಿಬಿಡ್ತು ಏನು ಮಾಡ್ತೀವಿ ಮತ್ತೆ ಬಿಸ್ನೀರು ಹಾಕಿ ಬಿಸ್ನೀರು ಕಾಯ್ಸಿ ಮತ್ತೆ ಅದಕ್ಕೆ ಕುದಿಯೋಕ್ಕಿಟ್ಟೆ ಆವಾಗ ಚೆನ್ನಾಗಾಯ್ತು ಅದು ಚೆನ್ನಾಗಿದ್ರೆ ಅದಕ್ಕೆ ಉಪ್ಪು ಕಮ್ಮಿಯಾಗಿಬಿಡ್ತು ಏನು ಮಾಡ್ಬೇಕು ಇವಾಗ ಚೆಲ್ಲಾಕೂ ಬರೋಲ್ಲ ಮಾಡಕ್ಕೂ ಬರೋದಿಲ್ಲ ಅದಕ್ಕೆ ಇನ್ನೂ ಸಲ್ಪ ಬೆಲ್ಲ ಉಪ್ಪು ಕೊತ್ತಂಬ್ರಿ ಎಲ್ಲ ಹಾಕಿ ಚೆನ್ನಾಗಾಯ್ತು ಮಾಡಿದೆ ಹ್ಞೂ

ಎಲ್ಲ ಥರ ಅಡಿಗೆನೂ ಮಾಡಿದೆ ಹ್ಞೂ ಇವತ್ತು ಮನೆಗೆ ನಾನು ಹರುಕ್ ಹುಗ್ಗಿ ಮಾಡ್ಬೇಕಂದು ಹರುಕ್ ಹುಗ್ಗಿ ಮಾಡಿದರೆ ಹರುಕ್ ಹುಗ್ಗಿ ಮಾಡಿದೆ ಇಷ್ಟ ಆಗಿತ್ತು ಮಾಡಿದೆ ಅದಕ್ಕೆ ಕರ್ಬೇವು ಇದನ್ನು ಹಾಕ್ಲಿಲ್ಲ ಕೊಬ್ಬರಿನೇ ಹಾಕ್ಲಿಲ್ಲ ಅಯ್ಯೋ ಇದು ಹೆಂಗ್ ಮಾಡಿದಿ ಇವತ್ತು ಅಡಿಗೆನೇ ನಾನು ಕೊಬ್ಬರಿನೇ ಹಾಕ್ಲಿಲ್ಲ ಬೆಲ್ಲ ಹಾಕೀನಿ ಎಲ್ಲಾ ಹಾಕಿದೀನಿ ಕೊಬ್ಬರಿನೇ ಹಾಕ್ಲ ಏ ಇದೇನು ಮಾಡಿದೀನಿ ಬಿಡು ಅಡಿಗೆನೇ ಚಲೋ ಆಗಲಿಲ್ಲ ಅಂತಂದ್ ಮತ್ತೆ ಅದು ಕೊಬ್ಬರಿ ಹಾಕಿ ಎಂಥ ಭಾಳ ರುಚಿಕಟ್ಟಾಯಿತು ಅಡಿಗೆ ಅಂತ ಹೇಳಿದ್ರು ಮನೇಲಿ ಎಲ್ಲರೂ ಚೆನ್ನಾಗಾಯ್ತು ರುಚಿಕಟ್ಟಾಯಿತು ಎಲ್ಲರೂ ಚೆನ್ನಾಗಿ ಉಂಡರು ಬಂದರು ಎಲ್ಲರೂ ಒಂದು ದಿನ ಹೋಳ್ಗಿ ಮಾಡಿದೆ ಹೋಳ್ಗಿ ಮಾಡಿದೆ ಚೆನ್ನಾಗಾಯ್ತು ದಿನಾ ಒಂದು ತರಹ ಅಡುಗೆ ಮಾಡಿದ್ರೂನೂ ಅದ್ರಾಗ ಏನೋ ಒಂದು ಮರ್ತುಬಿಡ್ತೀನಿ ಮತ್ತು ಸಾಂಬಾರು ಮಾಡಿದೆ ಸಾಂಬಾರು ಮಾಡಿದ್ರೆ ಅದು ಆಲುಗಡ್ಡಿನೇ ಆಲುಗಡ್ಡೆ ಹಾಕಬೇಕಂತ ಆಲುಗಡ್ಡೆ ಹಾಕಿದೆ ಅದು ನೀರಾಗಿಬಿಡ್ತು ಸಾಂಬಾರು ಮತ್ತೆ ಪುಟಾಣಿ ಹಿಟ್ಟಾಕಿ ಮಾಡಿ ಅದು ಮಂದಗಾಯ್ತು ಚೆನ್ನಾಗಾತು ರುಚಿ ಆತು ಹ್ಞೂ ಇನ್ನೊಂದಿನ ಅಡ್ಗೆ ಮಾಡಿದೆ ಆಂ ಅದಕ್ಕೆ ಖಾರನೇ ಹೆಚ್ಚಾಗ್ಲಿಲ್ಲ ಮತ್ತೆ ಇನ್ನೊಂದೆರಡು ಮೆಣ್ಸಿನ್ಕಾಯಿ ಹಾಕಿದೆ ಏ ಕೊತ್ತಂಬ್ರಿ ಹಾಕಿದೆ ಉಪ್ಪೇಕಿದೆ ಆವಾಗ ರುಚಿಕಟ್ಟದು ಅದು ರುಚಿಯೇ ಚಾಲಲ್ಲ ಮತ್ತೆ ಗಟ್ಟಿ ನೀರಾಗ್ಬಿಡ್ತು ನೀರು ಹಾಕಿರೊ ಪುಟಾಣಿ ಹಿಟ್ಟಾಕಿ ಅದು ಮಂದಗೆ ಮಾಡಿದೆ ಆವಾಗ ಚೆನ್ನಾಗಾಯ್ತದು ಆಲುಗಡ್ಡಿ ಪಲ್ಯ ಮಾಡಿದೆ ದೋಸೆ ಆಲುಗಡ್ಡೆ ಅದ್ರಾಗ ಹಶೆಮೆಣ್ಸಿಕಾಯ್ ಜಾಸ್ತಿ ಆಯ್ತು ಜಾಸ್ತಿ ಆದರೆ ಏನು ಹಾಕ್ಬೇಕು ಜಾಸ್ತಿ ಆದರೆ ಸಲ್ಪ ಖಾರ ಜಾಸ್ತಿ ಆಯ್ತು ಉಪ್ಪು ಬೆಲ್ಲ ಹಾಕ್ಬೇಕು ಆವಾಗ ರುಚಿಕಟ್ಟಾಯ್ತು ಅಡುಗೆ ಒಂದು ದಿನ ಸೊಪ್ಪು ಬಗ್ಗಿಸಿ ಪಲ್ಲೆ ಇಟ್ಟು ಮಿಕ್ಸಿಗೆ ಮಿಕ್ಸಿಗಾಕಿ ಪಾಲಕ್ ರೈಸ್ ಮಾಡಿದೆ ಪಾಲಕ್ ರೈಸ್ ಮಾಡಿದೆ ಅದಕ್ಕೆ ಜಾಸ್ತಿ ಈ ಪಾಲಕ್ ರೈಸ್ ಮಾಡಿದರೆ ಅದಕ್ಕೆ ಉಪ್ಪನೆ ಕಮ್ಮಿಯಾಯ್ತು ಮತ್ತಿಂದಡಿಗೆ ಉಪ್ಪು ಹಾಕಿದೆ ಉಪ್ಪು ಜಾಸ್ತಿ ಆಗ್ಬಿಡ್ತು ಜಾಸ್ತಿ ಆದರೆ ಏನು ಮಾಡಬೇಕು ಬೆಲ್ಲ ಹಾಕಿದೆ ಬೆಲ್ಲ ಹಾಕಿದ್ರೆ ಕಮ್ಮಿ ಆಯ್ತ್ ಅವಾಗ ತಿನ್ನಕ್ಕೆ ರುಚಿಕಟ್ಟಾಯ್ತು ಅವಾಗ ಗಟ್ಟಿ ಪಲ್ಯ ಮಾಡಿದೆ ಬ್ಯಾಳೆ ಜಾಸ್ತಿ ಹಾಕಿದೆ ಬೇಳೆ ಜಾಸ್ತಿ ಹಾಕಿದು ಕೊತ್ತಂಬ್ರಿ ಎಲ್ಲ ಹಾಕಿದ್ರೂನೂ ಹುಳಿನೇ ಆಗ್ಲಿಲ್ಲ ಹುಳಿ ಹಾಕಿ ಮತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹುಳಿ ಹಾಕಿದೆ ಆವಾಗ ರುಚಿಕಟ್ಟಾಯಿತು ಅಡುಗೆ ದಿನಾ ಒಂದು ಥರ ಅಡುಗೆ ಮಾಡಿದ್ರೂನು ಚೆನ್ನಾಗಿ ಜೀರಾ ರೈಸ್ ಮಾಡಬೇಕಂದ್ರೆ ಜೀರಿಗೆ ಕೊತ್ತಂಬ್ರಿ ಏಲಕ್ಕಿ ಹ್ಞೂ ಜೀರಾ ರೈಸ್ ಮಾಡಬೇಕೆಂದ್ರೆ ಪೌಡ್ರ್ ಹಾಕ್ಬೇಕು ಪೌಡ್ರ್ ಹಾಕಿದ್ರ ಅದು ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಹ್ಞೂ ಜೀರಾ ರೈಸ್ ಬರ್ತದ್ ಜೀರಾ ರೈಸ್ ಪುಡಿ ಹಾಕಿದ್ರೆ ಅದು ಚೆನ್ನಾಗಾಯ್ತು ರುಚಿಕಟ್ಟಾಯ್ತು ಅಡುಗೆ ಎಲ್ಲರೂ ಉಂಡರು ಬಳಸುತ್ತಿದ್ದೀರಿ ಎಲ್ಲ ಥರದ ಅಡುಗೆ ಮಾಡಿದರೂನೂ ಪಲಾವ್ ಮಾಡಿದೆ ಪಲಾವು ಉಳ್ಳಾಗಡ್ಡಿ ಟಮಾಟ್ ಹಣ್ಣು ಹಸಿ ಮೆಣ್ಸಿನ್ಕಾಯಿ ಹ್ಞೂ ರುಚಿಯಾದ ರುಚಿಯಾದ ರುಚಿ ಆದ ಅಡಿಗೆಯನ್ನು ಮಾಡುತ್ತೇನೆ ಅದರಲ್ಲಿ ಉಪ್ಪು ಕಮ್ಮಿ ಆಯಿತು ಮತ್ತೆ ಉಪ್ಪು ಹಾಕಿದೆ ಜಾಸ್ತಿ ಆವಾಗ ರುಚಿಕಟ್ಟಾಯಾತು ಅದೂನೂ ಹಾಕಿದೆ ಮತ್ತೆ ಇನ್ನೂ ಒಂದು ಹುಳಿ ಕಮ್ಮಿಯಾಯ್ತು ಹುಂಚೆ ಹಣ್ಣು ಹುಳಿ ಹಾಕಿದೆ ಅವಾಗದು ಚೆನ್ನಾಗಾಯ್ತು ಆಹಾರ ತೃಪ್ತಿಕರವಾಯಿತು ಉಣ್ಣಲಿಕ್ಕೆ ಯಾವ್ದು ಅಡುಗೆಯನ್ನು ಏನೂ ಕೆಡಿಸಲಾರದಂಗೆ ಅಡುಗೆ ಮಾಡುತ್ತಿದ್ದೇನೆ ಅದು ಕೆಡಿಸೇ ಇಲ್ಲ ನಾವು ಅಡುಗೆ ಅಂತ ಅದ್ರಾಗ ಆಲುಗಡ್ಡೆ ಹಾಕಿ ಮಾಡಿದೆ ಕೊತ್ತಂಬ್ರಿ ಹಾಕಿ ಮಾಡಿದೆ ಪಾಲಕ್ ರೈಸ್ ಇಟ್ಟು ಮಾಡಿದೆ ಇನ್ನೂ ಚೆನ್ನಾಗಿ ಅಡಿಗೆಯನ್ನು ರುಚಿಕಟ್ಟಾಗಿ ಅಡಿಗೆಯೂ ಆಗುತ್ತದೆ ಉಪ್ಪಿಟ್ಟು ಮಾಡ್ದೆ ಉಪ್ಪಿಟ್ಟು ಮಾಡಿದೆ ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಕೊತ್ತಂಬ್ರಿ ಅದರಲ್ಲಿ ಮರೆತುಬಿಟ್ಟೆ ಉಪ್ಪು ಮರೆತುಬಿಟ್ಟೆ ನೀರಾಕಿದೆನೋ ಉಪ್ಪಿಟ್ಟು ಹಾಕಿದ್ನೊ ಉಪ್ಪಾಕಿ ತಿರುವಿದೆ ಆವಾಗ ರುಚಿಕಟ್ಟಾಯಿತು ಅಡುಗೆ ದಿನಾ ಒಂದು ಥರ ಅಡುಗೆ ಮಾಡಿದರೂ ಅದರಲ್ಲಿ ಉಪ್ಪು ಹುಳಿ ಕಮ್ಮಿ ಆಯಿತು ಅದಕ್ಕೆ ಉಪ್ಪು ಹುಳಿ ಜಾಸ್ತಿ ಹಾಕಿದರೂನೂ ಚೆನ್ನಾಗಾಗುತ್ತದೆ ಆಯಿತು ಅಡುಗೆ ಸಿಹಿ ಆಗೋಯ್ತಂದರೆ ಏನು ಮಾಡಬೇಕು ಸಿಹಿ ಆದ್ಮೆಗಂದರೆ ಉಪ್ಪು ಹುಳಿ ಜಾಸ್ತಿ ಹಾಕಿದ್ರೆ ಅದ್ರಾಗ ಸಿಹಿ ಕಮ್ಮಿ ಆಯ್ತು ಅವಾಗ ರುಚಿ ಆಯಿತು ಅಡುಗೆ ಇನ್ನು ಅವಲಕ್ಕಿ ಒಗ್ಗರ್ಣೆ ಮಾಡಿದೆ ಅವಲಕ್ಕಿ ಒಗ್ಗರ್ಣೆ ಮಾಡಿದರೆ ಅದರಾಗ ಉಪ್ಪು ಕಮ್ಮಿ ಉಪ್ಪು ಜಾಸ್ತಿ ಆಯಿತು ಜಾಸ್ತಿ ಆಗಿದ್ದಕ್ಕೆ ಏನು ಹಾಕ್ ಏನು ಹಾಕ್ಬೇಕು ಬೆಲ್ಲ ಹಾಕ್ಬೇಕು ಸ್ವಲ್ಪ ನೀರು ಹಾಕಿದ್ರೆ ಉಪ್ಪು ಕಮ್ಮಿ ಆಗುತ್ತದೆ ಕಮ್ಮಿ ಆಗುತ್ತದೆ ಹುಳಿ ಜಾಸ್ ಉಪ್ಪಿಟ್ಟು ಮಾಡಿದೆ ಉಪ್ಪಿಟ್ಟು ಮಾಡಿದರೆ ಅದ್ರಾಗ ಉಪ್ಪು ಜಾಸ್ತಿ ಆಯಿತು ಜಾಸ್ತಿ ಆಗಿದ್ಕೆ ಏನು ಮಾಡಬೇಕು ಬೆಲ್ಲ ಹಾಕ್ಬೇಕು ಬೆಲ್ಲ ಹಾಕಿದ್ರ ಬೆಲ್ಲ ಕೊತ್ತಂಬ್ರಿ ಹಾಕಿದ್ರೆ ಉಪ್ಪು ಎಲ್ಲ ಮುರಿದೋಗ್ಬಿಡ್ತು

ಅವಲಕ್ಕಿ ಒಗ್ಗರ್ಣೆ ಮಾಡಿದೆ ಅದನ್ನ ಖಾರನೇ ಮರೆತ್ಬಿಟ್ಟಿದ್ದೆ ಖಾರ ಹೆಂಗ್ ಮಾಡಬೇಕಂದ್ರೆ ಜಜ್ಜಿ ಹಾಕಿ ಎಲ್ಲ ಖಾರ ಉಪ್ಪು ಎಲ್ಲ ಮಾಡಿದ ಮೇಲೆ ಚೆನ್ನಾಗಾಯ್ತು ಅಡುಗೆ ಅಡುಗೆ ನಾವು ಮಾಡಿ